ಹಲೋ ಹಾಂ ಇದು ಪ್ರವಾಸಿ ಹೋಟೆಲ್ ಅಲ್ಲವಾ ಸರಿ ಸರ್ ನಾನೀಗ ಒಂದು ಹುಡ್ಗನ್ನ ಕಳಿಸಿ ಒಂದು ಹತ್ತು ಊಟಕ್ಕೆ ಆರ್ಡ್ರು ಕೊಡಿಸಿದ್ದೆ ಹೌದು ಹೇಳಿದ್ದಾನಲ್ಲ ಬಂದು ಸರಿ ಸರಿ ಸರಿ ಮತ್ತು ಈಗ ಒಂದು ಸ್ವಲ್ಪ ಬೇರೆ ಐಟಮ್ಸ್ ಬೇಕಿತ್ತಲ್ಲ ಸರ ಹೌದು ನನಗೆ ಕೋಲ್ಡ್ ಡ್ರಿಂಕ್ಸ್ ಬೇಕಿತ್ತು ಸರ್ ಇದೆ ಅಲ್ಲವಾ ಸರಿ ಸರಿ ಹಾಗಾದರೆ ಒಂದು ಎರಡು ಆರೆಂಜ್ ಕಳಿಸಿ ಸರ ಆಮೇಲೆ ಒಂದು ಎರಡು ಲಿಮ್ಕಾ ಎರಡು ಕೋಕೋ ಕೋಲಾ ಮತ್ತೆರಡು ಜೀರಾ ಸರಿನಾ ಆಂ ಸರಿ ಸರಿ ಮತ್ತು ಇದು ಕಳಿಸಿ ಒಂದು ಹತ್ತು ನೀರು ಬಾಟ್ಲಿ ಕಳಿಸಿ ಸರ ಹತ್ತು ನೀರಿನ ಬಾಟ್ಲು ಬೇಕು ಒಂದು ಎರಡು ಏಪಲ್ ಜ್ಯೂಸು ಹಾಂ ಸರ ಮತ್ತು ಅದರ್ ಐಟಮ್ಸ್ ಏನಾರೂ ಬೇರೇದು ಏನಾದ್ರೂ ಇದೆಯ ಸರ್ ನಿಮ್ಮ ಹತ್ತಿರ ಊಟ ವ್ ಬಿಟ್ಟರೆ ಹೌದಾ ಸರಿ ಸರಿ ಸರಿ ಆಯ್ತು ಆಯಿತು ಎರಡು ಪಲಾವಾ ಪಲಾವ್ ಬೇಡ ಪಲಾವ್ ಬೇಡ ಬೇಡ ಅಂದರೆ ಕರಿದಿದ್ದು ಸರ ಕರ್ದಿದ್ದು ಐಟಮ್ಸ್ ಏನಾದರೂ ಬೇರೇದು ಇದೆಯಾ ಬೋಂಡ ಬೇಡ ಗೋಭಿ ಹಾಂ ಗೋಭಿ ಮಂಚೂರಿ ಇದೆಯಾ ಸರಿ ಸರಿ ಒಂದೆರಡು ಗೋಭಿ ಮಂಚೂರಿ ಪಾರ್ಸಲ್ ಕಳಿಸಿ ಸರಿ ಸರ್ ಸರಿ ಸರಿ ಓಕೆ ಹಾಂ ಹೌದಾ ಸ್ವಲ್ಪ ಅರ್ಜೆಂಟ್ ಸರ್ ತುಂಬ ಲೇಟ್ ಆಗಿ ಬ್ಯ ಅರ್ಜೆಂಟ್ ಕಳಿಸಿ ಆಯಿತಾ ಹೂಂ ಸರಿ ಸರಿ ಸರಿ ಓಕೆ ಹೂಂ ಇಡಲಾ ಸರ ತುಂಬ ಲೇಟ್ ಮಾಡಬೇಡಿ ಬೇಗ ಕಳಿಸಿ ಆಯಿತಾ ಸರಿ ಓಕೆ ಸರ್ ಓಕೆ ಓಕೆ